ಏನೆಂದರೆ ತುಮಕೂರು ಜಿಲ್ಲೆಯಲ್ಲಿ ಪ್ರಧಾನವಾಗಿರುವ ಸ್ಥಳೀಯ ಮಾಧ್ಯಮಗಳೆಂದರೆ ಮತ್ತು ಸ್ಥಳೀಯ ಒಂದು ವಿಚಾರಗಳನ್ನ ತಿಳಿಸುವ ಮಾಹಿತಿ ಮೂಲಗಳೆಂದರೆ ನನಗೆ ತಿಳಿದ ಹಾಗೆ ತುಮಕೂರಿನಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಮತ್ತು ತುಮ್ಕೂರ್ ನ್ಯೂಸ್ ಮತ್ತು ಕರ್ನಾಟಕ ನ್ಯೂಸ್ ಫಸ್ಟ ಹಾಗೂ ಎಂಟರ್ಟೈನ್ಮೆಂಟ್ ಮೀಡಿಯಾ ಮತ್ತು ಬಿ ಬಿ ಸಿ ಡಿ ಡಿ ನ್ಯೂಸ್ ಈ ತರಹದ ಒಂದಿಷ್ಟು ಸ್ಥಳೀಯ ಚಾನೆಲ್ಗಳು ನನಗೆ ಒಂದು ತಿಳಿದಿವೆ ಈ ಚಾನೆಲ್ಗಳು ಸಮಾಜವನ್ನು ಹೇಗೆ ಸುಸಕ್ಷಿತ ಮತ್ತು ಹೇಗೆ ಒಂದು ಸಂಪರ್ಕಿತವಾಗಿ ಇಡಬೇಕೆಂಬುದರ ಬಗ್ಗೆ ತಿಳಿಸುತ್ತದೆ ಹಾಗೂ ಸ್ಥಳೀಯ ಸಮಾಚಾರಗಳು ಏನೇನೆಂದು ತಿಳಿಯುತ್ತದೆ ಇವುಗಳ ಬಗ್ಗೆ ಎಲ್ಲವನ್ನು ಈ ಒಂದಿಷ್ಟು ಮಾಹಿತಿ ಚಾನೆಲ್ಗಳು ನಮಗೆ ತಿಳಿಸಿಕೊಡ್ತವೆ ಮತ್ತು ಹೇಗೆಂದರೆ ಮಾಧ್ಯಮದಲ್ಲಿ ಹೆಚ್ಚು ಒಂದಿಷ್ಟು ವಿಷಯಗಳನ್ನು ತುಮಕೂರಿನಲ್ಲಿ ನಡೆಯುವಂಥ ವಿಷಯಗಳನ್ನ ಈ ಮಾಧ್ಯಮಗಳು ಹೆಚ್ಚಾಗಿ ತೋರ್ಪಡಿಸುತ್ತವೆ ಹಾಗಾಗಿ ತುಮಕೂರಿನಲ್ಲಿ ನಡೆಯುವ ಏನೊಂದು ವಿಚಾರಗಳು ನಾವು ಈ ಮೂಲಕ ತಿಳಿದುಬ ತಿಳಿಬೌದು ಹಾಗೆ ಏನೆಂದರೆ ನನಗೆ ಒಂದು ಹೆಚ್ಚಾಗಿ ಗಮನ ಸೆಳೆದಿರುವ ಒಂದು ವಿಷಯವೇನೆಂದರೆ ಆ ಪಬ್ಲಿಕ್ ಆ್ಯಪ್ ಎನ್ನುವ ಒಂದು ಆ್ಯಪ್ ಮುಖಾಂತರ ನಾವು ತುಮಕೂರು ನಗರದಲ್ಲಿ ನಡೆಯುವ ಒಂದು ಘಟನೆಗಳು ಒಂದು ಏನೇ ಒಂದು ಫಂಕ್ಷನ್ಗಳಾಗಲಿ ಮತ್ತು ಏನೋ ಒಂದು ವಿಚಾರಗಳಾಗಲಿ ಏನೇ ನಡೆದ್ರೂ ಆ ಪಬ್ಲಿಕ್ ಆ್ಯಪಲ್ಲೇ ನಾವು ಅತಿ ಬೇಗನೇ ಮತ್ತು ಒಂದು ಸ್ವಲ್ಪ ಸಮಯದಲ್ಲೇ ಅದರ ಬಗ್ಗೆ ತಿಳ್ಕೊಬೌದು ಹಾಗೇ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗಾಗಲಿ ಈ ಪಬ್ಲಿಕ್ ಆ್ಯಂಪ್ ಪಬ್ಲಿಕ್ ಆ್ಯಪ್ ಮುಖಾಂತರ ಉದ್ಯೋಗಗಳು ಯಾವ ಯಾವ ಸ್ಥಳಗಳಲ್ಲಿವೆ ಮತ್ತು ಯಾವ ರೀತಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉದ್ಯೋಗಗಳಿವೆ ಎಂಬುದನ್ನು ನಾವು ಈ ಪಬ್ಲಿಕ್ ಆ್ಯಪ್ ಮೂಲಕ ತಿಳಿದುಕೊಳ್ಬೌದು ಮತ್ತು ಈ ಪಬ್ಲಿಕ್ ಆ್ಯಪ್ ಮಾಧ್ಯಮ ಪ್ರಚಾರ ಮಾಡುತ್ತದೆ ಮತ್ತು ಮಾಹಿತಿಗಳ ಮೂಲಗಳನ್ನು ಸಂಗ್ರಹಿಸುತ್ತದೆ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ನಮಗೆ ಕಲ್ಪಿಸುತ್ತದೆ ಈ ರೀತಿಯ ಒಂದು ಎಲ್ಲ ವಿಚಾರಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಹಾಗೇ ಇದು ಹೆಚ್ಚಾಗಿ ಯುವಕರಿಗೆ ಹೆಚ್ಚು ಒಂದು ಉಪಯೋಗ ಆಗಿದೆ ಹೇಗೆಂದರೆ ಹೆಚ್ಚಾಗಿ ಯುವಕರೂ ಟಿ ವಿ ನೋಡುವುದು ಮತ್ತು ನ್ಯೂಸ್ ಪೇಪರ್ ಓದುವುದು ಮಾಡೋದಿಲ್ಲ ಅವರು ತಮ್ಮ ಹೆಚ್ಚು ಸಮಯವನ್ನು ಮೊಬೈಲ್ನಲ್ಲೇ ಕಳೆಯುತ್ತಾರೆ ಹಾಗಾಗಿ ಮೊಬೈಲ್ನಲ್ಲೇ ಒಂದು ತಮ್ಮ ಆ್ಯಪ್ಗಳನ್ನು ಹಾಕಿಕೊಂಡರೆ ನಗರದಲ್ಲಿ ನಡೆಯುವಂಥ ಒಂದು ಏನೇ ಘಟನೆಗಳಾಗಲಿ ಒಂದು ಏನೇ ವಿಚಾರಗಳಾಗಲಿ ಒಂದು ಏನೇ ಸಮಾಚಾರಗಳಾಗಲಿ ಈ ರೀತಿಯ ಒಂದು ಎಲ್ಲ ವಿಷಯಗಳನ್ನು ನಾವು ಆ್ಯಪ್ ಮುಖಾಂತರ ಅಥವಾ ಒಂದು ಚಾನಲ್ಗಳ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಅಂದರೆ ಈ ಹಿಂದೂಸ್ಥಾನ್ ಟೈಮ್ಸ್ ಅಂತ ಐತೆ ಮತ್ತು ತುಮ್ಕೂರ್ ನ್ಯೂಸ್ ಅಂತ ಐತೆ ಇವುಗಳೊಂದು ಸಪರೇಟ್ ಆದ ಒಂದು ನ್ಯೂಸ್ ಚಾನೆಲ್ಗಳಿರ್ತವೆ ಅದರ ಮುಖಾಂತರ ನಾವು ಯೂಟ್ಯೂಬಲ್ಲೇ ನೋಡಿ ಏನೇ ಒಂದು ಘಟನೆಗಳು ನಡೆದ್ರೂ ಏನೇ ಒಂದು ವಿಚಾರಗಳು ನಡೆದ್ರೂ ಈ ಮೂಲಕ ಈ ಮಾಧ್ಯಮಗಳ ಮೂಲಕ ನಾವು ತಿಳಿದುಕೊಳ್ಬೌದು ಈ ರೀತಿ ಒಂದು ಹೇಳ್ಬೌದು ಅಂತ ನನ್ನ ಒಂದು ಅನಿಸಿಕೆ ಆಗಿದೆ